ಹಾಂ ಹೌದು ಕರ್ನಾಟಕ ರಾಜ್ಯದಲ್ಲಿಈಗಿನ ಒಂದಿಷ್ಟು ಪ್ರಮುಖ ಸರ್ಕಾರಿ ಯೋಜನೆಗಳು ಮತ್ತು ಸರ್ಕಾರಿ ಕ್ರಮ ಕಾರ್ಯಕ್ರಮಗಳು ಇಂದಿನ ಒಂದು ನಮ್ಮ ಕರ್ನಾಟಕದ ಜನರಿಗೆ ಹೆಚ್ಚು ಪ್ರಯೋಜನಕಾರಿಯಾಗಿವೆ ಹೇಗೆಂದರೆ ಸರ್ಕಾರವು ಒಂದಿಷ್ಟು ಒಳ್ಳೆಯ ಪ್ರಯೋಜನಗಳನ್ನು ನೀಡುತ್ತಿದೆ ಅಂದರೆ ಜನರಿಗೆ ಒಳ್ಳೆ ರೀತಿಯ ಒಂದಿಷ್ಟು ಗುಣ ಆರೋಗ್ಯ ಸುಧಾರಣೆಗಾಗಿ ಮತ್ತು ಜನರ ಒಂದು ಉದ್ಯೋಗದ ಸೃಷ್ಟಿಗಾಗಿ ಇಂತಹ ಒಂದಿಷ್ಟು ಒಳ್ಳೆಯ ಕೆಲಸಗಳಿಗೆ ಸರ್ಕಾರವು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಜಾರಿಗೊಳಿಸ್ತಿದೆ ಮತ್ತು ಬೇರೆ ಬೇರೆ ಯೋಜನೆಗಳನ್ನು ಈಗಾಗ ಈ ಹಿಂದೆಯೂ ಜಾರಿಗೊಳಿಸಿದೆ ಮತ್ತು ಇನ್ನು ಮುಂದೆಯೂ ಜಾರಿಗೊಳಿಸುತ್ತಿದೆ ಅವುಗಳಲ್ಲಿ ನನಗೆ ಒಂದಿಷ್ಟು ತಿಳಿದಿರುವ ಹಾಗೆ ಏನೆಂದರೆ ಕಲ್ಯಾಣ್ ಯೋಜನೆ ಅಂದರೆ ಪ್ರತಿಯೊಬ್ಬರ ಮನೆಗೂ ನೀರಿನ ಒಂದು ಸೌಲಭ್ಯ ಒದಗಬೇಕು ಎಲ್ಲರೂ ಪ್ರತಿಯೊಬ್ಬರು ನೀರನ್ನು ಬಳಸುವಂತಾಗಬೇಕು ಎಲ್ಲರಿಗೂ ನೀರಿನ ಒಂದು ಕೊರತೆಯಾಗದಂತೆ ಎಲ್ಲರೂ ನೀರಿನ ಬಳಕೆಯನ್ನ ಮಾಡಿಕೊಳ್ಳಬೇಕು ಎಂಬುದರ ಬಗ್ಗೆ ಸರ್ಕಾರವು ಈಗಾಗಲೇ ಈ ಯೋಜನೆಯನ್ನು ಜಾರಿಗೊಳಿಸಿದೆ ಮತ್ತು ನಂತರದಲ್ಲಿ ಉದ್ಯೋಗ ಒಂದು ಸೃಷ್ಟಿ ಯೋಜನೆ ಅಂದರೆ ಪ್ರತಿಯೊಬ್ಬ ಅಂದರೆ ಹದಿನೆಂಟು ವರ್ಷ ಮೇಲ್ಪಟ್ಟವರಿಗೆ ಪ್ರತಿಯೊಬ್ಬರಿಗೂ ಉದ್ಯೋಗದ ಒಂದು ಉದ್ಯೋಗವು ಲಭೀಸಬೇಕೆಂಬುದು ಸರ್ಕಾರದ ಒಂದು ಉದ್ದೇಶ ಹಾಗಾಗಿ ಎಲ್ಲ ಒಂದು ಹದಿನೆಂಟು ವರ್ಷ ಮೇಲ್ಪಟ್ಟ ಯುವಕರಿಗೆ ಯುವತಿಯರಿಗೆ ಮತ್ತು ಎಲ್ಲ ಎಲ್ಲರಿಗೂ ಎಲ್ಲ ಜನರಿಗೂ ಉದ್ಯೋಗಗಳು ದೊರಕಬೇಕೆಂಬುದು ಒಂದು ಸರ್ಕಾರದ ಉದ್ಧೇಶವಾಗಿ ಉದ್ಯೋಗ ಖಾತರಿ ಯೋಜನೆ ಅಂದರೆ ಎಲ್ಲ ಒಂದು ಜಾಬ್ ಕಾರ್ಡ್ ಅಂದರೆ ಮಧ್ಯಮ ವರ್ಗದ ಜನರಿಗೆ ಉದ್ಯೋಗ ಕಾರ್ಡ್ಗಳನ್ನು ನೀಡಿ ಒಂದು ಮನುಷ್ಯನಿಗೆ ಅಂದರೆ ಒಬ್ಬ ಪ್ರತಿಯೊಬ್ಬರಿಗೂ ವರ್ಷಕ್ಕೆ ಒಂದು ನೂರು ದಿನದ ಒಂದು ಖಾಯಂ ಖಾತರಿ ಕೆಲಸವನ್ನು ಜಾರಿಗೊಳಿಸಿದೆ ಅದರಲ್ಲಿ ಒಬ್ಬರಿಗೆ ವ ಯ ಎರಡು ನೂ ಇನ್ನೂರ ಇನ್ನೂರ ಎಂಬತ್ತೊಂಬತ್ತು ರೂಪಾಯಿಗಳಂತೆ ಅವರು ಒಂದು ನೂರು ದಿನಗಳ ಕಾಲ ಕೆಲಸ ಮಾಡಬಹುದು ಎಂಬುದು ಒಂದು ಈ ಉದ್ದೇಶ ಈ ಈ ಯೋಜನೆಯ ಉದ್ದೇಶವಾಗಿದೆ ಹಾಗೆಯೇ ಈ ಯೋಜನೆಯನ್ನು ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಎಂದು ಹೆಸರಿಟ್ಟು ಈ ಉದ್ಯೋಗವ ಈ ಈ ಒಂದು ಯೋಜನೆಯನ್ನು ಜಾರಿಗೊಳಿಸಿದ್ದಾರೆ ಮತ್ತು ಶಿಕ್ಷಣ ಶಿಕ್ಷಣಕ್ಕೆ ಬಂದರೆ ಸರ್ಕಾರವು ಉಚಿತ ಕಡ್ಡಾಯ ಶಿಕ್ಷಣ ಒಂದು ಯೋಜನೆಯನ್ನು ಜಾರಿಗೊಳಿಸಿದೆ ಅಂದರೆ ಎಂಟರಿಂದ ಅಂದರೆ ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳು ಅಂದರೆ ಒಂದನೇ ತರಗತಿಯಿಂದ ಎಂಟನೇ ತರಗತಿಯ ಮಟ್ಟ ತರಗತಿ ತನಕನೂ ಅವರು ಒಂದು ಉಚಿತ ಶಿಕ್ಷಣವನ್ನು ಪಡೆಯಬೇಕೆಂಬುದು ಈ ಯೋಜನೆಯ ಉದ್ದೇಶವಾಗಿದೆ ಹಾಗಾಗಿ ಸರ್ಕಾರದ ಸರ್ಕಾರಿ ಶಾಲೆಗಳಲ್ಲಿ ಈ ಯೋಜನೆಗಳನ್ನು ಜಾರಿಗೊಳಿಸಿ ಅವರ ಪ್ರತಿಯೊಬ್ಬರ ಮನೆಮನೆಗೂ ಹೋಗಿ ಅವರ ಹತ್ರ ದುಡ್ಡಿಲ್ಲವೆಂದರು ಅಂದರೆ ಆ ಮಕ್ಕಳು ಯಾವುದೇ ಒಂದು ರೂಪಾಯಿಯ ದುಡ್ಡನ್ನು ಕಟ್ಟದೇ ಶಾಲೆಗಳಿಗೆ ಹೋಗುವುದು ಮತ್ತು ಅವರಿಗೆ ಉಚಿತ ಪುಸ್ತಕಗಳನ್ನು ನೀಡುವುದು ಉಚಿತ ಬಟ್ಟೆಗಳನ್ನು ನೀಡುವುದು ಅವರಿಗೆ ಉಚಿತವಾದ ಬೆಳಗ್ಗಿನ ಹಾಲಿನ ಭಾಗ್ಯ ಮತ್ತು ಮಧ್ಯಾಹ್ನದ ಒಂದು ಊಟದ ವ್ಯವಸ್ಥೆಯನ್ನು ಸರ್ಕಾರವು ಈಗಾಗಲೇ ಮಾಡುತ್ತಿದೆ ಮತ್ತು ಆನಂತರದಲ್ಲಿ ಹೇಳಬೇಕಂದರೆ ಶಿಕ್ಷಣ ಶಿಕ್ಷಣಕ್ಕೆ ಮುಗಿದ ನಂತರ ಆ ಆರೋಗ್ಯ ಇಲಾಖೆಯಲ್ಲಿ ಸರ್ಕಾರವು ಹಿಂದೆಯೂ ಹೆಚ್ಚಿನ ಒಂದಿಷ್ಟು ಸೌಲಭ್ಯಗಳನ್ನ ನೀಡಿದೆ ಮತ್ತು ಈಗಲೂ ನೀಡುತ್ತಿದೆ ಸರ್ಕಾರಿ ಒಂದು ಆಸ್ಪತ್ರೆಗಳಲ್ಲಿ ಬಡವರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ಮತ್ತು ಮೇಲ್ವರ್ಗದವರಿಗೂ ಕೂಡ ಉಚಿತ ಒಂದು ಆರೋಗ್ಯದ ಟ್ರೀಟ್ಮೆಂಟನ್ನು ನೀಡಲಾಗುತ್ತಿದೆ ಕೇವಲ ಐದು ರೂಪಾಯಿ ಅಥವಾ ಹತ್ತು ರೂಪಾಯಿಯನ್ನು ಕೊಟ್ಟು ಅವರು ಮೆಂಬರ್ಶಿಪ್ ಅಂದರೆ ಆರೋಗ್ಯ ಕಾರ್ಡನ್ನು ಮಾಡಿಸಿದರೆ ಅವರಿಗೆ ಸರ್ಕಾರದಿಂದ ಬರುವಂಥ ಎಲ್ಲ ಸೌಲಭ್ಯಗಳನ್ನ ಆಸ್ಪತ್ರೆಯ ಮುಖಾಂತರ ರೋಗಿಗಳಿಗೆ ನೀಡಬೋ ನೀಡಬಹುದು ನಂತರದಲ್ಲಿ ಒಂದಿಷ್ಟು ಯೋಜನೆಗಳಿಗೆ ಒಂದಿಷ್ಟು ಹೆಸರುಗಳನ್ನು ಇಟ್ಟಿದ್ದಾರೆ ಅಂದರೆ ಸಬ್ ಕಿ ಯೋಜನ್ ಸಬ್ ಕಾ ವಿಕಾಸ್ ಈ ರೀತಿಯ ಒಂದಿಷ್ಟು ಸ್ಲೋಗನ್ಗಳನ್ನು ಒಂದೊಂದು ಯೋಜನೆಗಳಿಗೆ ಜಾರಿ ಮಾಡಿದ್ದಾರೆ ಮತ್ತು ಅನಿಲ ಯೋಜನೆ ಅಂದರೆ ಮಧ್ಯಮ ವರ್ಗ ಮತ್ತು ಬಡವರ್ಗದವರಿಗೂ ಕೂಡ ಉಚಿತ ಗ್ಯಾಸ್ಗಳನ್ನು ನೀಡುವುದು ಅಂದರೆ ಅವರವರ ಒಂದು ಸರ್ಕಾರ ಬಂದಾಗ ಅವರು ಅನಿಲದ ರೇಟ್ ಅಂದರೆ ಗ್ಯಾಸ್ನ ರೇಟ್ ಇನ್ನು ಕಡಿಮೆ ಮಾಡುವುದು ಈ ರೀತಿಯ ಕೆಲಸಗಳನ್ನ ಅವರು ಈಗಾಗಲೇ ಮಾಡುತ್ತಿದ್ದಾರೆ ಆನಂತರದಲ್ಲಿ ರಾಷ್ಟ್ರೀಯ ಬಾಲ ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮ ರಾಷ್ಟ್ರೀಯ ಬಾಲ ಸ್ವರ ಸೊ ಸ್ವಾಸ್ಥ್ಯ ಕಾರ್ಯಕ್ರಮ ಎಂದರೆ ಬಾಲ ವಿಕಾಸ್ ಗ್ರಾಮೀಣ್ ಇಂತಹ ಒಂದಿಷ್ಟು ಸ್ವಚ್ಛತಾ ಕಾರ್ಯಕ್ರಮಗಳಿಗೆ ಒ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಒತ್ತು ನೀಡುವಂಥ ಒಂದು ಯೋಜನೆ ಈ ಕಾರ್ಯಕ್ರಮವು ಇದಾಗಿದೆ ನಂತರದಲ್ಲಿ ಸ್ವಚ್ಛ ಭಾರತ್ ಅಭಿಯಾನ ಅಂದರೆ ಎಲ್ಲ ಒಂದು ನಗರಗಳು ಪಟ್ಟಣಗಳು ಮತ್ತು ಎಲ್ಲ ಹಳ್ಳಿಗಳಲ್ಲಿಯೂ ಕೂಡ ಅವರು ತಮ್ಮ ಒಂದು ಪ್ರದೇಶವನ್ನು ಸ್ವಚ್ಛವಾಗಿಟ್ಟುಕೊಳ್ಳಲು ಸ್ವಚ್ಛ ಭಾರತ್ ಯೋಜನೆಯಂಥ ಎಂಬ ಕಾರ್ಯಕ್ರಮವನ್ನು ಕೂಡ ಮಾಡುತ್ತಿದ್ದಾರೆ ಮತ್ತು ಸರ್ಕಾರದ ಈ ಯೋಜನೆಗಳು ಈಗಾಗಲೇ ಹೆಚ್ಚಾಗಿ ಜನರಿಗೆ ಮುಟ್ಟಿ ಅವುಗಳಿಂದ ಹೆಚ್ಚು ಪ್ರಯೋಜನಕಾರಿಯಾಗಿದೆ ಎಂದು ಹೇಳಬಹುದು